ಹಾಂ ಹೇಳ್ರೀ ಹಾಂ ಹೌದು ಹಾಂ ಹೌದು ಕೊಪ್ಪಳದಲ್ಲೆ ನಾನ್ ವೆಜ್ಜಲ್ಲಿ ಯಾವ ಐಟಮ್ಸ್ ಬೇಕು ಸರ್ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಐಟಮ್ಸ್ ಇದೆ ಹಾಂ ಮಟನು ಇದೆ ಚಿಕನ್ ಇದೆ ಮಟನು ಇದೆ ಚಿಕನ್ ಅಲ್ಲಿ ಬಟ್ ವೆರೈಟಿಸ್ ಭಾಳ ಇವೆ ಬಟ್ ಮಟನಲ್ಲಿ ಮಟನ್ ಫ್ರೈ ಮಟನ್ ಡ್ರೈ ಮತ್ತೆ ಮಟನ್ ಶೆರ್ವ ಮತ್ತೆ ಮಟನ್ ಸೂಪ್ ಸಿಗುತ್ತೆ ಸ್ಪೆಷಲ್ ಅಂದರೆ ಮತ್ತೆ ಮಟನ್ ಬಿರಿಯಾನಿ ಚಿಕನ್ ಅಲ್ಲಿ ಅಂತ ಅಂದ್ರೆ ಚಿಕನ್ ಟಿಕ್ಕಾ ಚಿಕನ್ ಪನ್ನೀರು ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಲಾಲಿ ಪಾಪು ಚಿಕನ್ ಚಿಕನ್ ತಂದೂರಿನು ಸಿಗುತ್ತೆ ಸರ್ ನಾಲ್ಕು ಪ್ಲೇಟ್ ಚಿಕನ್ ತಂದೂರಿ ಸರ್ ಮತ್ತೆ ಓಕೆ ವೆಜ್ ಕುಲ್ಚಾ

ರೈಸಲ್ಲಿ ನೋಡಿರಿ ವೆಜ್ ಬೇಕಾ ಓಕ್ ಓಕೆ ವೆಜ್ ಅಂತ ಅಂದ್ರೆ ಫ್ರೈಡ್ ರೈಸು ಜೀರ ರೈಸು ಮಸಾಲ ರೈಸು ಗೀ ರೈಸು ಮತ್ತೇ ದಾಲ್ ಕಿಚಿಡಿ ನಮ್ಮದೂ ಸ್ಪೆಷಲ್ ಅಂತ ಅಂದ್ರೆ ಶೋಭಾ ಫ್ರೈಡ್ ರೈಸ್ ಅಂತ

ಓಕೆ ಏನಾದರೂ ಸ್ಪೆಸಿಫಿಕೇಷನ್ ಏನಾದರೂ ಬೇಕಿತ್ತಾ ಅಂದರೆ ಖಾರ ಕಡಿಮೆ ಖಾರ ಜಾಸ್ತಿ ಉಪ್ಪು ಕಡಿಮೆ ಉಳ್ಳಾಗಡ್ಡಿ ಹಾಕ್ಬಾರ್ದು ಮೆಣಸಿನ್ಕಾಯಿ ಹಾಕ್ಬಾರ್ದು ಆ ಟೈಪ್ ಏನಾದರೂ ಒಕೆ ಹೌದಾ ಸರಿ ಮಟನ್ ಬಿರ್ಯಾನಿ ಚಿಕನ್ ಅಷ್ಟೇನಾ ಅಂದರೆ ಚಿಕನ್ ಅಲ್ಲಿ ಬಟ್ ಹೆಸ್ರು ಚಿಕನ್ದು ಬರಲ್ಲ ಅಂತ ಅಂದ್ರೆ ಶೋಭಾ ಫ್ರೈಡ್ ರೈಸ್ ಅಂತ ಇನ್ನೊಂದು ಚಿ ಒಂದು ನಾನ್ ವೆಜ್ ಬರುತ್ತೆ ಒಂದು ವೆಜ್ ಬರ್

ಎಗ್ ಎಗ್ಗಲ್ಲಿ ನೋಡಿರಿ ಎಗ್ ಮಸಾಲಾ ಎಗ್ ಡಿ ಕೆ ಎಗ್ ರೇವಿ ಲೆಗ್ ಶೆರ್ವ ಲೆಗ್ ರೈಸು ಎಗ್ ಸಿಕ್ಸ್ಟಿ ಫೈ ಎಗ್ ಮಂಚೂರಿ ಒಂದು ಎಗ್ ರೈಸ್ ಓಕೆ ಟೋಟಲ್ ನಾಲ್ಕು ಚೆಕ್ ನಾಲ್ಕು ಪ್ಲೇಟ್ ಚಿಕನ್ ತಂದೂರಿ ಎರಡು ಚಿಕನ್ ಬಿರ್ಯಾನಿ ಒಂದೂ ಶೋಭಾ ಫ್ರೈಡ್ ರೈಸ್ ವೆಜ್ಜು ಇನ್ನೂ ಒಂದು ಎಗ್ ಫ್ರೈಡ್ ರೈಸು ಮತ್ತೇ ಇನ್ನೂ ಒಂದು ನಾಲ್ಕು ಕುಲ್ಚಾ ರೊಟ್ಟಿ ಒಂದು ಶೆರ್ವ ಓಕೆ ಕುಲ್ಚದಲ್ಲಿ ಏನಾದರೂ ಬಾಜಿ ಏನಾದರೂ ಬೇಕಾ ಕುಲ್ಚನೆ ಸಾಕಾ ಸರಿ